ನನಗೆ ಪಕ್ಷಿಗಳು ಅಂತ ಹೇಳಿದ್ರೆ ತುಂಬ ಇಷ್ಟ ಅದರಲ್ಲೂ ಪಕ್ಷಿಗಳು ಹಾರಾಡ್ಕೊಂಡು ಹೋಗೋದು ಇನ್ನೂ ಚೆನ್ನಾಗಿರತ್ತೆ ಅದು ಸಂಜೆ ಹೊತ್ತಿಗೆ ಹಾರಾಡ್ಕೊಂಡು ಹೋಗೋದು ನೋಡ್ ನೋಡೋದಂದ್ರೆ ನನಗೆ ತುಂಬ ಇಷ್ಟ ಯಾಕೆ ಅಂತ ಹೇಳಿದ್ರೆ ಸಂಜೆ ಹೊತ್ತಲ್ಲಿ ಅದು ತಂಪಾದ ಗಾಳೀಲಿ ಅದು ಆಕಾಶಾನ ದಾಟ್ತಾ ಇರತ್ತೆ ಇದರಿಂದಾಗಿ ನಮಗೇನನ್ಸುತ್ತೆ ಅಂತ ಹೇಳಿದ್ರೆ ನಾವು ಪಕ್ಷಿಗಳಾಗಿರ್ಬಾರ್ದಿತ್ತ ನಮಗೂ ಹಕ್ಕಿ ಇರ್ಬಾರ್ದಿತ್ತಾ ಅಂತ ನನಗೆ ಅನಿಸುತ್ತೆ ನಾನು ರಾತ್ರಿ ಹೊತ್ತಲ್ಲಿ ಪಕ್ಷಿಗಳನ್ನು ನೋಡಿದ್ದೀನಿ ಆದರೆ ಕಡಿಮೆ ನೋಡಿದ್ದೀನಿ ಮತ್ತೆ ಏನಂತ ಹೇಳಿದರೆ ಪಕ್ಷಿಗಳು ಹಾರಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದು ರೇಕಿ ಆಕೃತೀಲಿ ಹೋಗ್ತಾ ಇರತ್ತೆ ನನಗೆ ಸಾಂಪ್ರದಾಯಿಕ ವಿಧಾನಗಳು ಅಷ್ಟೊಂದೆಲ್ಲ ಗೊತ್ತಿಲ್ಲ ಆದರೂ ಅದಕ್ಕೆ ಹೋಲಿಸಿ ಹೇಳೋದಾದ್ರೆ ನಾನು ಈ ರೀತಿ ಪಕ್ಷಿಗಳನ್ನು ನೋಡ್ತೀನಿ